ಹಲೋ ನಮಸ್ತೆ ಪ್ಯೂರಿ ಅವರೇ ನಾನು ಸುಮುಖ ಮಂಕಾಳೆ ಅಂತ ಹೇಳಿ ಮಾತಾಡ್ತಾ ಇದ್ದೇನೆ ಇದು ವಿಮಾನ ಸಂಸ್ಥೆಯಾ ಅಂತ ಕೇಳಬಹುದಾ ನಾನು ಒಂದು ಪ್ರಶ್ನೆಯನ್ನು ಕೇಳಬೇಕು ಏನು ಅಂತಂದರೆ ನಾವೊಂದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ನಾನು ಅಮೇರಿಕದಿಂದ ಭಾರತಕ್ಕೆ ವಾಪಸ್ಸಾಗೋಣ ಅಂತ ಇದ್ದೀನಿ ಆದ್ರೆ ನಾನು ಇಲ್ಲಿ ಅಮೇರಿಕದಲ್ಲಿ ಒಂದಷ್ಟು ಪ್ರಾಣಿಗಳನ್ನು ನಾನು ಸಾಕ್ಕೊಂಡಿದ್ದೇನೆ ಅದು ನನ್ನ ಅಪ್ಪನ ಅಪ್ಪನೂ ಕೂಡ ಸಾಕ್ತಾ ಇದ್ದರು ನಾನು ಸಣ್ಣ ಮಗುವಾಗಿದ್ದಿಂದ ನಮ್ಮ ಜೊತೆಯಲ್ಲೇ ಇದೆ ಒಂದು ಎರಡು ಕುದುರೆ ಇದೆ ಹಾಗೇ ಒಂದೆರಡು ಪುಟ್ಟ ಕರುಗಳಿದೆ ಅದನ್ನು ನಾನು ಕೊಡೋದಕ್ಕೆ ಮನಸ್ಸಿಲ್ಲ ನನಗೆ ಯಾಕೆ ಅಂತಂದ್ರೆ ಅದು ನಾನು ಸಣ್ಣ ವಯಸ್ಸಿನಿಂದಲೂ ಕೂಡ ಜೊತೆಗೆ ಅದು ನನ್ನ ಅಣ್ಣ ತಮ್ಮಂದಿರ ಹಾಗೇ ಇದೆ ನಾನು ಅದನ್ನ ಕೊಡೋದು ಕೊಡೋದಕ್ಕೆ ನನಗೆ ಮನ್ಸಿಗೆ ಬಹಳ ಬಹಳ ನೋವಾಗ್ತದೆ ಆದ್ದರಿಂದ ನಾನು ನಿಮ್ಮ ಸ್ ವಿಮಾನ ಸಂಸ್ಥೆಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ತಾ ಇದ್ದೀನಿ ಏನು ಅಂತಂದರೆ ಇದನ್ನು ನಾನು ಗೂಡ್ಸ್ ವಿಮಾನ್ದಲ್ಲಿ ಹಾಕಿಕೊಂಡು ತೊಗೊಬರ್ಬೋದಾ ಹಾಗಾದರೆ ಗೂಡ್ಸು ತ್ ವಿಮಾನದಲ್ಲಿ ಹಾಕ್ಕೊಂಡು ತಗಬರೋ ಅನುಮತಿ ಇದ್ದರೆ ಅದು ಏನೇನೆಲ್ಲ ನಾನು ಮಾಡಬೇಕು ಅಂತ ಕೇಳೋದಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಅವ್ಗಳು ನನಗೆ ಅತ್ಯಂತ ಅತ್ಯಂತ ಪ್ರಿಯವಾದವುಗಳು ಅದನ್ನು ಬಿಟ್ಟು ನನಗೆ ಇರೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದ ಹಾಗೆ ನನ್ನ ಸಣ್ಣ ವಯಸ್ಸಿನಿಂದ ಕೂಡ ಅದು ಇದೆ ಹಾಗೇ ಒಂದು ಕುದುರೆ ಇದೆ ಆ ಕುದ್ರೆ ಏನು ಕೇಳಿದರೆ ನನ್ನ ಎ ಐದನೇ ಹುಟ್ಟಿದಬ್ಬಕ್ಕೆ ನಮ್ಮ ತಂದೆಯವ್ರು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದರು ಅದೂ ಕೂಡ ಸಣ್ಣ ಪುಟಾಣಿ ಮರಿಯಾಗಿತ್ತು ನಾನು ಅದಕ್ಕೆ ಪ್ರತಿ ದಿವಸ ಹುಲ್ಲನ್ನು ಹಾಕಿ ಹಾಕಿ ಹಾಕಿ ಬೆಳೆಸಿ ಅದು ನನಗೆ ಅದು ನನ್ನ ಬಿಟ್ಟಿರೋದಿಲ್ಲ ನಾನು ಅದನ್ನ ಬಿಟ್ಟಿರೋದಿಲ್ಲ ನಾನು ಸ್ಕೂಲಿಂದ ಬಂದ ಕೂಡಲೆ ಮೊದಲು ನಾನು ಮಾತಾಡಿಸೋದೇ ಆ ಕುದುರೆ ಮರಿಯನ್ನು ಆದ್ದರಿಂದ ಆ ಕುದುರೆ ಮರಿಯನ್ನು ನನಗೆ ಬಿಟ್ಟು ಹೋಗೋದಕ್ಕೆ ಒಂದೊಂದು ಚೂರೂ ಮನಸ್ಸಿಲ್ಲ ಆದ್ದರಿಂದ ನಾನು ನನ್ನ ಪಾ ಪ್ಯಾಸೆಂಜರ್ ವಿಮಾನದಲ್ಲಿ ಹಾಕ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಆದ್ರಿಂದ ನಾನು ಇ ನೀವು ಪೇ ಗೂಡ್ಸ್ ವಿಮಾನದಲ್ಲಿ ನೀವು ಏನಾದ್ರೂ ಹಾಕಿ ಕಳ್ಸೋದಕ್ಕೆ ಅನುಮತಿ ಕೊಟ್ಟರೆ ಅಥವಾ ಅದಕ್ಕೆ ಅನುಕೂಲ ಬಿದ್ದಿದ್ದರೆ ನಾನು ಅದನ್ನ ಭಾರತದಲ್ಲಿ ಇಳಿಸ್ಕೊಳ್ತೇನೆ ಅಥವಾ ಭಾರತಕ್ಕೆ ಇಳ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಡ್ತೇನೆ ಅಲ್ಲಿ ನನ್ನ ಸಂಬಂಧಿಕರೆಲ್ಲ ಅಲ್ಲಿ ವ್ಯವಸ್ಥೆಯನ್ನು ಮಾಡಿ ಅದು ನನ್ನ ಮನೆಗೆ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಕರ್ಕೊಂಡು ಹೋಗೋದಕ್ಕೆ ಅಷ್ಟು ವ್ಯವಸ್ಥೆಯನ್ನು ಮಾಡ್ತೇನೆ ಆದರೆ ನನಗೆ ಒಂದು ನೀವು ಒಂದು ಪ್ರಾಮಿಸ್ಸನ್ನು ಮಾಡ್ಬೇಕು ಏನು ಅಂತಂದ್ರೆ ಆ ವಿಮಾನದಲ್ಲಿ ನನ್ನ ಪ್ರಾಣಿಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತೇಳಿ ನೀವು ಪ್ರಾಮಿಸ್ ಮಾಡ್ತೀರಿ ಅಂತಂದರೆ ನಾನು ಖಂಡಿತವಾಗಿಯೂ ಸಹ ಅದಕ್ಕೆ ಒಪ್ತೇನೆ ಇಲ್ಲ ಅಂತಂದರೆ ನಾನು ಹಡಗಿಗೆ ಹಾಕಿಕೊಂಡು ಬರಬೇಕು ಅದು ತಿಂಗಳಾನುಗಟ್ಲೆ ಆಗ್ತದೆ ಹಾಗೇ ಖರ್ಚೂ ಕೂಡ ಬಹಳ ಬಹಳ ಆಗ್ತದೆ ಯಾಕೆ ಅಂತಂದರೆ ಮತ್ತೆ ಅಲ್ಲಿ ಸಮುದ್ರದಲ್ಲಿ ಕೆಲವೊಂದಿಷ್ಟು ಸಮುದ್ರದಲ್ಲಿ ಅಲೆಗಳು ಮತ್ತೆ ದೊಡ್ಡ ದೊಡ್ಡದು ಅಲೆಗಳು ಬಂದ್ರೆ ನನ್ನ ಪ್ರಾಣಿಗಳು ಹೆದರೋಗ್ತವೆ ಮಧ್ಯದಲ್ಲಿ ಸತ್ತೋದರೆ ನನಗಂತೂ ಬಹಳ ಬಹಳ ನೋವಾಗ್ತದೆ ಆದ್ದರಿಂದ ವಿಮಾನದಲ್ಲಾದರೆ ನನಗೆ ಸಮಯ ಸಮಯವೂ ಕೂಡ ಬಹಳ ಕಮ್ಮಿ ಬೇಕಾಗ್ತದೆ ಹಾಗೇ ಮತ್ತು ನನಗೆ ವ್ಯವಸ್ಥೇಲ್ಲಿ ವ್ಯವಸ್ಥೆ ಮಾಡ್ಕೊಳೋದಕ್ಕೆ ಕೂಡ ಬಹಳ ಅನುಕೂಲ ಆಗ್ತದೆ ಆದ್ದರಿಂದ ನೀವು ದಯ ದಯಮಾಡಿ ಪ್ಯೂರಿ ಅವರೆ ನೀವು ದಯಮಾಡಿ ನೀವು ನನಗೆ ಸಹಾಯವನ್ನು ಮಾಡಿಕೊಡ್ಬೇಕು ನಾನು ಅದನ್ನು ಅಪ್ಡೇಟನ್ನು ನೀವು ನನ್ನ ವ್ಯಾಟ್ಸಪ್ಗೆ ಕಳಿಸಿದ್ರೂ ಅಡ್ಡಿಯಿಲ್ಲ ಇಲ್ಲ ನನಗೆ ಮತ್ತೆ ಫೋನ್ ಮಾಡಿ ಕಳಿಸಿದ್ರೂ ಸಹಿತ ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ನಾನು ಯಾವುದೇ ಸಮಯ ಮಧ್ಯೆ ರಾತ್ರಿಗೆ ನೀವು ಪ ಫೋನ್ ಮಾಡಿ ನ ಕರೆ ಮಾಡಿದ್ರೂ ನಾನು ಎತ್ತುತ್ತೀನಿ ಏಕೆ ಅಂತಂದರೆ ಅದೊಂಥರ ನನ್ನ ಜೀವನದ ಪ್ರಶ್ನೆ ಇದ್ದ ಹಾಗೆ ದಯವಿಟ್ಟು ನನಗೆ ಇದೊಂದು ಕರೆಯನ್ನು ಮಾಡಿ ಅನುಕೂಲ ಮಾಡಿಕೊಡಿ